ಆಂ ಹಲೋ ಸರ್ ಹಾಂ ಹೌದು ಸರ್ ಇದು ತುಮ್ಕೂರು ಕಾರ್ ಶೋರೂಮ್ ಸರ್ ಹೇಳಿ ಸರ್ ಹೌದಾ ಸರ್ ಯಾವ ಊರಿಂದ ಮಾತಾಡ್ತಿರೋದು ಸರ್ ನೀವು ಗುಬ್ಬಿ ಊರಿಂದಾ ಸರ್ ಹಾಂ ಸರ್ ನಮ್ಮ ಕಡೆ ಹೈಂಡಾಯೀ ಕ್ರೇಟ ಅಂತಂದು ಹೊಸ್ತಾಗ್ ಲಾಂಚಾಗಿದೆ ಸರ್ ಇವಾಗ ಹಾಂ ಸರ್ ಟೂ ತೌಸಂಡ್ ಫೋರ್ಟಿನಿಂದ ನಮ್ದು ಅದು ಅಂದರೆ ಟೂ ತೌಸಂಡ್ ಫೋರ್ಟಿನಿಂದ ಮ್ಯಾನುಫ್ಯಾಕ್ಚರಿಂಗು ಇವಾಗ ನಾವದನ್ನು ಟೂ ತೌಸಂಡ್ ನೈನ್ಟೀನಿಗೆ ಟೂ ತೌಸಂಡ್ ಟೊಂಟೀಗೆ ಹೈಂಡೈ ಕ್ರೇಟಾ ಒನ್ ಪಾಯಿಂಟ್ ಸಿಕ್ಸ್ ಪ್ಲಸ್ ಅಂತಂದು ಲಾಂಚ್ ಮಾಡಿದ್ದೀವಿ ಎಸ್ ಯು ಟೂ ಅಂತಂದು ಮತ್ತು ಅದನ್ನು ನಾವು ಹೈಂಡಾಯ್ ಐ ಎಕ್ಸ್ ಟೊಂಟಿ ಫೈ ಮತ್ತು ಹೈಂಡಾಯ್ ಕ್ಯಾಂಟಸ್ ಅಂತ ಕರಿತೀವಿ ಸರ್ ಅದ್ರ ಪ್ರೊಡಕ್ಷನ್ ಬಂದುಬಿಟ್ಟು ಟೂ ತೌಸಂಡ್ ಫೋರ್ಟಿನಿಂದ ಇದೆ ಸರ್ ಹಾಂ ಹಾಂ ಸರ್ ಎಲ್ಲ ಚೆನ್ನಾಗಿದೆ ಓವರ್ವ್ಯೂವ್ ಎಲ್ಲ ಅದು ಫೀಡ್ಬ್ಯಾಕು ಚೆನ್ನಾಗಿದೆ ಈಗ ಜಾಸ್ತಿ ನಮ್ಮ ಒಂದು ಶೋರೂಮಲ್ಲಿ ಸೇಲಿಂಗ್ ಇರೋದೇ ಇದು ಹೈಂಡಾಯ್ ಕ್ರೇಟ ಸರ್ ಆಂ ಮತ್ತು ಅದ್ರ ಕಾಶ್ಟ್ ಬಂದುಬಿಟ್ಟು ತುಂಬಾ ಕಡಿಮೆ ಇದೆ ಸರ್ ನಾವು ಎಂಟರಿಂದ ಹತ್ತು ಲಕ್ಷಕ್ಕೇ ಅದನ್ನು ಮಾರಾಟ ಮಾಡಿದಿವಿ ಸರ್ ಈಗಾಗ್ಲೆನೇ ಮತ್ತು ನಮ್ಮದು ಬಾಡಿ ಸ್ಟೈಲ್ ಬಂದ್ಬಿಟ್ಟು ಫೈ ಡೋರ್ಸ್ ಎಸ್ ಯು ವಿ ಇದೆ ಸರ್ ಮತ್ತು ಅದರ ಲೇಔಟ್ ಬಂದ್ಬಿಟ್ಟು ಫ್ರಂಟ್ ಇಂಜಿನ್ನು ಫ್ರಂಟ್ ವೀಲ್ ಡ್ರೈವು ಮತ್ತು ಆಲ್ ವೀಲ್ ಡ್ರೈವಿದೆ ಸರ್ ಮತ್ತು ಇದ್ರದ್ದು ಫಸ್ಟ್ ಜನ್ರೇಶನ್ ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ಟೀನಲ್ಲಿ ಬಂದಿತ್ತು ಸರ್ ಮತ್ತು ಇವಾಗ ನಾವು ಅದನ್ನು ಮೋಡಿಫೈ ಮಾಡಿ ಟೂ ತೌಸಂಡೂ ನೈನ್ಟಿನಿಂದ ಸೆಕೆಂಡ್ ಜನ್ರೇಶನಾಗಿ ಕನ್ವರ್ಟ್ ಮಾಡಿದೀವಿ ಸರ್ ಆಂ ಅಂದರೆ ಸರ್ ಈಗ ನಮ್ಮದು ಆನ್ ರೋಡು ಪ್ರೈಸ್ ಬಂದ್ಬಿಟ್ಟು ಏಟ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬರುತ್ತೆ ಸರ್ ಅಂದರೆ ಎಂಟು ಲಕ್ಷ ಐವತ್ತು ಸಾವಿರ ಬರುತ್ತೆ ಮತ್ತು ಈಗ ನೀವು ಯಾವಾಗ ಬೇಕು ಸರ್ ನಿಮಗೆ ಅದು ಕಾರು ಹಾಂ ಇದೆ ಸರ್ ದೀಪಾವಳಿಗೆ ಆಫರ್ಸ್ ಇದೆ ಸರ್ ನೀವು ಹೌದಾ ಸರ್ ಓಕೆ ಸರ್ ನೀವು ಶೋರೂಮಿಗೆ ಬನ್ನಿ ಸರ್ ನಾವು ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತೀವಿ ಹಾಂ ಓಕೆ ಸರ್ ಬನ್ನಿ ಸರ್ ಶೋರೂಮ್ಗೇ ಓಕೆ ಸರ್ ಥ್ಯಾಂಕ್ ಯು ಸರ್